ನಮ್ಮ ಹಳ್ಳಿಯ ಯುವಜನತೆಗಳಲ್ಲಿ ಅತ್ಯಂತ ಜನಪ್ರಿಯವಾಗಿರುವುದು ಯಾವುದೆಂದ್ರೆ ಭಾಳಷ್ಟು ನಮ್ಮ ಯುವಜನತೆಗಳು ಇಲ್ಲಿನವರು ಫಾರ್ಮಿಂಗಲ್ಲೇ ಜಾಸ್ತಿ ಇದುಮಾಡ್ತಿರ್ತರೆ ನಮ್ಗಳ್ಗೆ ಅಷ್ಟೊಂದು ನೀರಿರಲ್ಲ ಏನಿರಲ್ಲ ಆದರು ಈಗಿನ ಇದರಲ್ಲಿ ಯುವಜನತೆಗಳು ಓದೋದ್ರ ಕಡೆ ಗಮನ ಕೊಟ್ಟು ಒಳ್ಳೆ ರ್ಯಾಂಕ್ಗಳ್ನೆಲ್ಲ ಪಡೆದು ನಮ್ಮೂರಿಂದ ಇನ್ನೇನು ಬೆಂಗ್ಳೂರಿಗತ್ರ ಅಲ್ಲಿಗೆ ಹೋಗ್ತಾರೆ ಎಷ್ಟೊಂದು ಕಡೆ ಕೆಲ್ಸಗಳ್ ಸಿಗ್ತಾವೆ ಅಂತ ಅಲ್ಲೇ ಇದು ಈಗಲೂ ನಮ್ಮೂರಲ್ಲಿಂದ ಎಷ್ಟೊಂದು ಜನ ಹೊಗಿ ಬೆಂಗಳೂರಿನಲ್ಲಿ ವಾಸವಿದ್ದು ಅಲ್ಲಿ ಭಾಳಷ್ಟು ಕೆಲಸಗಳನ್ನು ಹುಡುಕುತ್ತಾ ಅವರು ಅವರ ಜೀವನವನ್ನು ಸಾಗಿಸುತ್ತಿದ್ದಾರೆ ನಮ್ಮಲ್ಲಿ ಯುವಜನತೆಗಳಲ್ಲಿ ಕಾಲುಭಾಗದಷ್ಟು ಜನ ವಿದ್ಯಾಭ್ಯಾಸವನ್ನ ಅತೀ ಹೆಚ್ಚಾಗಿ ಮಾಡಿದ್ದಾರೆ ಅವರುಗಳು ಬೆಂಗಳೂರಿಗೆ ಬೆಂಗಳೂರಿನ ನಗರಕ್ಕೆ ಹೋಗಿ ಅಲ್ಲಿ ಕೆಲಸಗಳನ್ನ ಹುಡುಕುತ್ತಾರೆ ಹಾಗು ಅವರು ಐ ಟಿ ಕಂಪನಿಗಳಿಗೆ ಸೇರಿದ್ದಾರೆ ಎಂದು ಹೇಳುತ್ತಿದ್ದರು ನಮ್ಮ ಊರಿನ ಜನತೆಗಳು ನಮ್ಮ ಊರಿನ ಯುವಜನತೆಗಳು ಎಲ್ಲರೂ ಅಲ್ಲಿಗೆ ಕೆಲಸಕ್ಕೆ ಹೋಗೋದು ಬೆಂಗಳೂರಿಗೆ ಜಾಸ್ತಿ ಇಲ್ಲಿ ಇರುವ ಯುವಜನತೆಗಳು ಮಿಕ್ಕಿದವರು ನಮ್ಮ ಊರಿನಲ್ಲಿ ತೋಟಗಳು ಮಾಡಿದರೆ ಅವರು ತೋಟಗಳ್ನ ನೋಡ್ಕೊಂಡಿರ್ತಾರೆ ಅದು ಬಿಟ್ಟರೆ ಭಾಳಷ್ಟು ಕೆಲ್ಸಗಳ್ನ ತೋಟದ ಕೆಲಸ ಆಗಿರ್ಬೋದು ಈ ಕಡೆ ತುಮ್ಕೂರು ಕಡೆ ಕೆಲ್ಸಕ್ಕೋಗ್ತಾರೆ ಜಾಸ್ತಿ ಹಾಗೂ ಬೆಂಗಳೂರ್ ಕಡೆ ಹೋಗ್ತಾರೆ ಅಂದರೆ ವಿದೇಶಕ್ಕೂ ಹೋಗಿರೋರವ್ರೇ ಆದರೆ ಅವರೆಲ್ಲ ಸ್ವಲ್ಪ ಜಾಸ್ತಿ ಓದಿರ್ತರೆ ಅವ್ರುಗಳೆಲ್ಲ ವಿದೇಶಕ್ಕೋಗ್ತಾರೆ ನಮ್ಮೂರಿಂದ ಹಾಗೂ ಕೆಲಸಗಳು ಅಂತ ಬಂತು ಅಂತಂದರೆ ನಮ್ಮ ಊರಿನವ್ರಿಗ್ ಯಾವ ಕೆಲಸ ಆದರು ಸರಿ ಮಾಡ್ತಾರೆ ಆದರೆ ಜಾಸ್ತಿ ನಮ್ಮೂರಿಂದ ಹೋಗಿರೋರೆ ಎಜುಕೇಟೆಡಾಗಿ ನಮ್ಮ ಊರಿನ ಎಮ್ಮೆಲ್ಲೆ ಆದಂಥ ಪ್ರದೀಪ್ ಈಶ್ವರ್ ಅವರು ಸ್ಕೂಲ್ನ ಕಟ್ಟಿದಾರೆ ಅವ್ರು ಫ್ರೀ ಎಜುಕೇಷನ್ನ ಕೊಡ್ತಾರೆ ನಮಗೆ ಕಾಲೇಜ್ಗಳು ಫ್ರೀಯಾಗಿ ಎಜುಕೇಷನಿರುತ್ತೆ ಆದ್ರಿಂದ ಅಲ್ಲೋಗಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಬೆಂಗಳೂರ್ಗಳಿಗೆ ಹೋಗುತ್ತಾರೆ ಕೆಲಸಗಳಿಗೆ ಹಾಗೂ ನಮ್ಮ ಊರಿನ ಯುವಜನತೆಗಳು ಕೆಲಸಗಳನ್ನು ಊರಿನ ಕೆಲಸಗಳನ್ನೇ ಜಾಸ್ತಿ ಮಾಡುತ್ತಾರೆ ಈ ಥರ ಅಂದರೆ ಪೀಪಿ ಊದೋದು ಡೋಲು ಬಡಿಯೋದು ಈ ಥರ ಆರ್ಕೆಸ್ಟ್ರಾಗಳ್ನೆಲ್ಲ ನೋಡ್ಕೊಂಡಿದ್ದಾರೆ ಇವರು ಭಾಳಷ್ಟು ಜನ ನಮ್ಮ ಕಡೆ ಇದಾರೆ ಹಾಗೂ ಈ ಕಡೆ ಬೆಟ್ಟ ಗುಡ್ಡಗಳ್ ಕೆಲಸ ಜಾಸ್ತಿ ಇರ್ತವೆ ಇಶಾ ಫೌಂಡೇಶನ್ ಆಗಿರೋದರಿಂದ ಈ ಕಾಂಟ್ರ್ಯಾಕ್ಟ್ನು ನಮ್ಮೂರ ಕಡೆ ಕೆಲ್ಸದವ್ರಿಗೆ ಸ್ವಲ್ಪ ಸಿಗೋ ಥರ ಮಾಡಿದರು ಎಷ್ಟೊಂದು ಜನ ಅಲ್ಲೇ ಕೆಲ್ಸಗಳ್ನ ಮಾಡಿ ಎಷ್ಟೊಂದು ದುಡ್ಡನ್ನ ಸಂಬ್ಳಗಳ್ನ ಎಣ್ಸ್ಕೋಂತ ಇದ್ದರು ಹಾಗೂ ಎಷ್ಟೊಂದು ಜನ ಈಗ ಗೈಡ್ಗಳೆಲ್ಲ ಆಗಿದಾರೆ ಏಕೆಂದರೆ ಇಶಾ ಫೌಂಡೇಶನ್ ಆಗಿರೋದರಿಂದ ಎಷ್ಟೋ ಬೇರೆ ಬೇರೆ ಇದರಿಂದ ಎಲ್ಲ ಇಲ್ಲಿಗೆ ಬರ್ತಾರೆ ಬೆಂಗಳೂರಿಂದ ಹತ್ರ ಅಂತ ಅನ್ಬಿಟ್ಟು ಇಲ್ಲಿಗೆ ಬರ್ತಾರೆ ಶಿವನ ಸ್ಟ್ಯಾಚು ನೋಡೋಕ್ಕೋಸ್ಕರ ಹಾಗೂ ಇಲ್ಲಿ ಅವಳ ಬೆಟ್ಟ ಅಂತ ಒಂದು ಬೆಟ್ಟ ಇದೆ ಆ ಬೆಟ್ಟಕ್ಕೆ ಎಷ್ಟೊಂದು ಜನ ಈಗ ಟ್ರಕ್ಕಿಂಗ್ಗೆ ಹೋಗ್ತಾರೆ ಅವ್ರುಗಳಿಗೆಲ್ಲ ಈಗ ಗೈಡ್ ಬೇಕಾಗಿರುತ್ತೆ ಅದಕ್ಕೋಸ್ಕರ ನಮ್ಮೂರಿನವ್ರು ಆ ಗೈಡಾಗಿ ಕೆಲಸ ಮಾಡ್ತಿದಾರೆ ನಮ್ಮೂರಿನವ್ರು ಪಟ್ಟಣಕ್ಕೆ ಕೆಲ್ಸಗಳು ಅಂದರೆ ಆವಾಗಲೇ ಹೇಳ್ದಂಗೆ ಐ ಟಿ ಇದರಲ್ಲಿ ಕೆಲ್ಸಗಳ್ಗ್ ಜಾಸ್ತಿ ಹೋಗ್ತಾರೆ ಅದುಬಿಟ್ರೆ ಈ ಕಾಂಟ್ರ್ಯಾಕ್ಟ್ ಕೆಲ್ಸಗಳ್ ಮಾಡ್ತಾರೆ ಯಾವುದು ಅಂದರೆ ಈ ಜಲ್ಲಿ ಕಲ್ಲು ಒಡಿಯೋದು ರೋಡಿನವು ಹಾಗೂ ಈ ಕೆಫೆಗೆ ಇದಕ್ಕೆ ಜಾಸ್ತಿ ಸೇರ್ಕೊಂಡವ್ರೆ ಹಾಗೂ ಪಿ ವಿ ಆರ್ಗಳಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡವ್ರೆ ಅರ್ಧದಷ್ಟು ನಮ್ಮ ಯುವ ಜನಾಂಗದವರು ಪಟ್ಟಣಕ್ಕೆ ಕೆಲಸಕ್ಕೋದ್ರೆ ಅವರು ಮಾಡೋವಂಥ ಕೆಲ್ಸಗಳು ಈ ರೋಡಿಂದಾಗಿರ್ಬೋದು ಬಿಲ್ಡಿಂಗ್ ಕಟ್ಟೋದಾಗಿರ್ಬೋದು ಹಾಗೂ ಈ ಹೆಣ್ಮಕ್ಳೆಲ್ಲ ಈಗ ಟೈಲರಿಂಗಿಗೋಗ್ತಾರೆ ಇದು ಏನಂತರೆ ಗಾರ್ಮೆಂಟ್ಸ್ ಅಂತಾರಲ್ಲ ಗಾರ್ಮೆಂಟ್ಸ್ಗಳ್ಗ್ ಕೆಲಸಕ್ಕೋಗ್ತಾರೆ ಜಾಸ್ತಿ ಜನ ಆ ಯ ಯುವ ಜ ಇದರವ್ರು ಯುವ ಜನಾಂಗ್ದವ್ರು ಜಾಸ್ತಿ ಗಾರ್ಮೆಂಟ್ಸು ಹೆಣ್ಮಕ್ಳುಗಳು ಈಗ ವಿದೇಶಕ್ಕೂ ಹೋಗಿದರೆ ಪ ಕೆಲಸಕ್ಕೆ ಅಂತ ನಮ್ಮೂರಲ್ಲಿ ಒಂದುಹುಡ್ಗ ಇದ್ದ ಅವನು ಎಮ್ ಬಿ ಎ ಮಾಡಿ ರಾಮಯ್ಯ ಕಾಲೇಜಲ್ಲಿ ಇದಕ್ಕೋಗಿದಾನೀಗ ದುಬಾಯ್ಗೋಗಿದಾನೆ ಅಲ್ಲೊಂದು ಕೆಲಸದಲ್ಲಿ ಯಾವುದೋ ಒಂದು ಕಂಪನಿಲಿ ಕೆಲಸ ಮಾಡ್ಕೊಂಡಿದನೆ ಅವ್ನಿಗೆ ತಿಂಗ್ಳಿಗೆ ಅರವತ್ತು ಲಕ್ಷ ಸಂಬಳ ಅಂತ ಹೇಳಿದ್ರು ನಾವು ಯಾರು ನಂಬ್ತಿಲ್ಲ ಆದ್ರುನು ಹೇಳಿದ್ರಲಾ ಅಂತನ್ಬಿಟ್ಟು ಸುಮ್ಮನೆ ಹಿಂಗ್ ಅನ್ಕೊಂಡಿದ್ವು ಈ ಥರ ಎಷ್ಟೊಂದು ಜನ ಪಟ್ಟಣಕ್ಕೆಲ್ಲ ಹೋಗಿ ಕೆಲ್ಸಗಳ್ನ ಮಾಡಿ ಹೆಚ್ಚಾಗಿ ಗಳಿಸುತ್ತಿದ್ದಾರೆ ಈ ಥರ ನಮ್ದು ಊರಲ್ಲಿ ಎಷ್ಟೋಂಜನ ಕೆಲಸ ಮಾಡ್ಕೊಂಡು ಸಂಬಳಗಳ್ನ ಎಣ್ಸ್ಕೊಂತವ್ರೆ